ನನ್ನ ಕಾಲೇಜ್ ದಿನಗಳಲ್ಲಿ ಒಂದು ಘಟನೆ ನಡೆದಿತ್ತು ಅದು ಇವಾಗಲೂ ಕೂಡ ನನಗೆ ಮರಿಲಿಕ್ಕೆ ಆಗುವುದೇ ಇಲ್ಲ ನಾನು ಡಿಗ್ರಿಯಲ್ಲಿ ಕೊನೆಯ ವರ್ಷಲ್ಲಿ ಇರುವಾಗ ಪರೀಕ್ಷಾ ಸಮಯದಲ್ಲಿ ಹಾಲ್ ಟಿಕೆಟ್ ತರಲಿಕ್ಕಂತ ಹೋಗ್ತಾ ಇದ್ದೆ ಹೋಗುವ ದಾರಿಯಲ್ಲಿ ಬೈಕಿಗೊಂದು ನಾ ನಾಯಿ ಅಡ್ಡ ಬಂದಿತ್ತು ಆವಾಗ ನನ್ನದು ಆ್ಯಕ್ಸಿಡೆಂಟ್ ಆಗಿತ್ತು ನಾನು ಒಂದು ವಾರ ಆಸ್ಪತ್ರೆಯಲ್ಲೇ ಇದ್ದೆ ಹಾಗಾಗಿ ನನಗೆ ಎರಡು ಪರೀಕ್ಷೆಯನ್ನು ಬರಿಲಿಕ್ಕೆ ಆಗಲೇ ಇಲ್ಲ ನನಗೆ ಬಹಳ ಬೇಸರ ಆಯಿತು ಏನೆಂದರೆ ನಾನು ಮೊದಲ ಸಲ ಫೈನಲ್ ಎಕ್ಸಾಮನ್ನು ಮಿಸ್ ಮಾಡ್ಕೊಂಡಿದ್ದೆ ನಾನು ಫೇಲ್ ಆಗ್ತೀನಂತ ನನಗೆ ಭಯ ಇತ್ತು ನನ್ನ ಎಲ್ಲ ಸ್ನೇಹಿತರು ಪರೀಕ್ಷೆನ್ನು ಬರೀತಾ ಇದ್ದರು ಅದು ನನಗೆ ತುಂಬ ಬೇಸರ ಪಡುತ್ತಿತ್ತು ನಂತರ ಆರನೇ ಸೆಮ್ನಲ್ಲಿ ನಾನು ಆ ಎರಡು ಪರೀಕ್ಷೆಗಳನ್ನು ಮತ್ತೆ ಬರೆದೆ ಆಗ ನನಗೆ ತುಂಬ ಕಷ್ಟ ಆಗ್ತಾ ಇತ್ತು ನಾನು ಆರನೇ ಸೆಮಿಸ್ಟರ್ನಲ್ಲಿ ಆರು ಸಬ್ಜೆಕ್ಟ್ಗಳ ಜೊತೆಗೆ ಈ ಎರಡು ಸಬ್ಜೆಕ್ಟ್ಗಳನ್ನು ಓದಲು ತುಂಬ ಕಷ್ಟ ಆಗ್ತಿತ್ತು ನನಗೆ ಅವುಗಳನ್ನು ಓದಲಿಕ್ಕೆ ಸಮಯ ಸಹ ಸಿಗ್ತಾ ಇರಲಿಲ್ಲ ಮತ್ತೆ ಆ ಎರಡು ಪರೀಕ್ಷೆಗಳನ್ನು ಒಟ್ಟೊಟ್ಟಿಗೆ ಬಂದಿದ್ರಿಂದ ನನಗೆ ತುಂಬ ಕಷ್ಟ ಆಗ್ತಿತ್ತು ನಾನು ಆ ಎಲ್ಲ ಪರೀಕ್ಷೆಗಳನ್ನು ಪಾಸಾದೆ ಹೇಗೆ ಸಹ ಇದು ನನ್ನ ಜೀವನದ ಮರೆಯಲಾಗದ ಒಂದು ಘಟನೆ ಆಗಿದೆ